ಸೈಯ್ಯದ್ ಹೋಟಲ್ ಏನು ರೀ ಹಾಂ ರೀ ನಿಮ್ಮ ಹೋಟೆಲ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರತ್ತೆ ರೀ ರೋಟ್ರಿ ಸರ್ಕಲ್ ಹತ್ತಿ ಬರ್ತಾರೀ ಹಾಂ ಹಾಂ ನಿಮ್ಮ ಹೋಟೆಲ್ ಎದಕ್ಕೆ ಫೇಮಸ್ ಐತರೀ

ಮತ್ತೆ ಹಾಂ ಹೌದಾನು ರೀ ಹ್ಞೂ ಹಾಂ ನಿಮ್ಮ ಹೋಟ್ ನಿಮ್ಮ ಹೋಟೆಲ್ ಮತ್ತೆ ಎಲ್ಲಿ ಆಗತ್ತೆ ರೀ ಅದು ರೋಟ್ರಿ ಸರ್ಕಲ್ ಕಡೆ ಹಾಂ ಬಸ್ ಸ್ಟಾಪ್ ಹತ್ತಿರ ಬಸ್ ಸ್ಟಾಪ್ ಹತ್ತಿರ ಎಷ್ಟು ದೂರ ಆಗತ್ತೆ ಹಾಂ ಹಾಂ ನಿಮಗೆಲ್ಲ ಮೆನು ಆ್ಯಕ್ಚು ಬಿರಿಯಾನಿ ಊಟದ ರೇಟ್ ಹೆಂಗೆ ಹೆಂಗೆ ಐತರಿ ನಿಮ್ದು ಮೀಲ್ಸ್ ಊಟದ ರೇಟ್ ಹಾಂ ಹಾಂ ಜಾಸ್ತಿ ಆಯ್ತು ಅಲ್ಲರೀ ಮೇಡಮ್ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ರೈಸ್ ಸಾಂಬಾರು ಹಾಂ ಸಿಗತ್ತಾ ರೀ ಹಾಂ ಹಾಂ ಮತ್ತೆ ವೆಜ್ ವೆಜ್ ಐಟಮ್ ಏನೇನು ಸಿಗತ್ತೆ ಹಾಂ ಹಾಂ ವೆಜ್ ವೆಜ್ ರೀ ತರಕಾರಿ ತರಕಾರಿ ಏನು ರೀ ಸಿಗತ್ತೆ ಹಾಂ ಹಾಂ ಹಾಂ ಮತ್ತೆ ನಿಮ್ಮ ಹೋಮ್ ಡೆಲಿವರಿ ಕೊಡ್ತೀರಾ ಏನು ರೀ ಆರ್ಡರ್ ಮಾಡಿದ್ರೆ ಹಾಂ ಹಾಂ ಎಷ್ಟು ಎಷ್ಟು ಲೇಟ್ ಆಗ್ಬೋದು ಏನು ರೀ ಅಂದ್ರ ಒಂದೇ ದಿನ್ದಲ್ಲಿ ಬರತ್ತಾ ರೀ ಹಾಂ ಹಾಂ ಸರಿ ಸರಿ ಸರಿ ಆಯಿತು ನಮ್ಮ ಇವ್ರನ್ನಾ ಒಬ್ರನ್ನ ನಮ್ಮ ಬ್ರದರನ್ನ ಕಳಿಸ್ತೀವಿ ನಂಗೊಂದು ಚಿಕನ್ ಚಿಕನ್ ಬಿರ್ಯಾನಿ ಎರಡು ಮಟನ್ ಊಟ ಕಳ್ಸಿ ಕೊಡಿ

ಹಾಂ ಸ ಹಾಂ ಅಡ್ರೆಸ್ಸು ಅಬ್ಬಿಗೇರಿ ಹಾಂ ಅಬ್ಬಿಗೇರಿ ಪಿನ್ ಕೋಡ್ ಫೈವ್ ಏಟ್ ಟು ತ್ರಿಬಲ್ ಒನ್ ಗಾಂಧಿ ಸರ್ಕಲ್ ಹತ್ತಿರ ಮನೆ ಹಾಂ ಸರಿ ಹಾಂ ಸರಿ ಸರಿ ಆಯಿತು ಹಾಂ ಎರಡು ಚಿಕನ್ ಎರಡು ಮಟನ್ ಊಟ ಹಾಂ ಸರಿ ಹಾಂ ಸರಿ